ನಮ್ಮ ಸಮುದಾಯದಲ್ಲಿ ಅಥವಾ ನಮ್ಮ ಮನೆ ಹತ್ತಿರ ಯಾವ್ದೂ ಅಂಥ ಸ್ಥಳ ಇಲ್ಲ ಆದರೆ ನಮ್ಮ ತಾಯಿ ಮನೆ ಹತ್ತಿರ ರಾಷ್ಟ್ರಕವಿ ಕುವೆಂಪು ಅವರ ಮನೆ ಇದೆ ಅದನ್ನು ಪ್ರವಾಸ ಪ್ರವಾಸೋದ್ಯಮಕ್ಕಾಗಿ ಬಳ ಬೆಳೆಸ್ಬಹುದು ಅಂತ ನನ್ನ ಅನಿಸಿಕೆ ಏಕೆಂದರೆ ರಾಷ್ಟ್ರಕವಿ ಕುವೆಂಪು ಅಂದರೆ ಅವರೆಂಥ ಮಹಾನ್ ಪುರುಷ ಆದ್ದರಿಂದ ಅವರು ವಾಸ ಇದ್ದಂಥ ಮನೇನ ಪ್ರವಾಸೋದ್ಯಮವಾಗಿ ಮಾಡಿದ್ರೆ ಮುಂದಿನ ಪೀಳಿಗೆಯವರು ಅವರು ಅವರು ಬರೆದ ಕೃತಿಗಳ ಬಗ್ಗೆ ಒಂದು ಒಳ್ಳೆಯ ಜ್ಞಾನವನ್ನು ಪಡ್ಕೊಳ್ತಾರೆ ಅಂತ ನನಗನಿಸುತ್ತೆ